ಒಟ್ಟು ಮೂರು ರೀತಿ ಸೀಸನ್ಗಳು ಇರ್ತವೆ ಒಂದು ಬೇಸಿಗೆ ಕಾಲ ಒಂದು ಮಳೆಗಾಲ ಒಂದು ಚಳಿಗಾಲ ಈ ಮೂರು ಈ ಮೂರು ಕಾಲ ಒಳಗೆ ನಾವು ಯಾವ್ಯಾವ ರೀತಿ ಇರ್ತೀವಿ ಅಂತಂದ್ರೆ ಫಸ್ಟ ಬೇಸಿಗೆ ಕಾಲ ಬೇಸಿಗೆ ಕಾಲ ಅಂತಂದ್ರೆ ಏನಪ್ಪ ಭಯಂಕರ ಅಂದ್ರೆ ಭಯಂಕರ ಬಿಸಿಲು ಇರ್ತದೆ ಹೆಂಗ್ ಬಿಸಿಲು ಇರ್ತೈತೆ ಅಂದ್ರೆ ಬರಿ ಏನು ಕುಡಿಯಲಿ ಏನು ತಂಪ ತಂಪಂದು ಏನು ಕುಡಿಯಲಿ ಏನು ಮಾಡಲಿ ಅಂತನ್ನು ಇರ್ತೆ ಬರೀ ಗಾಳಿ ಬೇಕು ಗಾಳಿ ಬೇಕು ಫ್ಯಾನ್ ಬೇಕು ಅಂತಿರ್ತೀವಿ ಅವಾಗೆ ನಾವು ಬ್ಯಾಸಗೆ ಏನು ಮಾಡ್ಬೇಕು ಅಂತಂದು ಅಂದ್ರೆ ಆರಾಮಾಗಿ ನಾವು ಯಾವ್ದೂನು ಹಿಂಗ ಆರ್ಟಿಫಿಷಲಾಗಿ ಇರುದನ್ನು ಯೂಸ್ ಬಳಸ್ಬಾರ್ದು ಅದಷ್ಟು ನ್ಯಾಚುರಲ್ಲ ಇರುವಂಥದನ್ನು ನಾವು ಬಳ್ಸ್ಬೇಕು ಅಂತಂದು ಅಂದ್ರೆ ಈ ಬ್ಯಾಸ್ಗೆಲಿ ನಾವು ಅಂದ್ರೆ ಹೆಂಗೆ ಆ್ಯಕ್ಟಿವಾಗಿ ಇರ್ಬೇಕು ಅಂತಂದ್ರೆ ಹೀಗೆ ಮಾಡ್ತೀವಿ ಅಂತ ಬ್ಯಾಸ್ಯಾಗೆ ಏನೇನು ಮಾಡ್ತೀವಿ ನಾವು ಅಂತಂದು ಅಂದ್ರೆ ಮ್ಯಾಳ್ಗೆ ಮ್ಯಾಗೆ ಹೋಗಿ ಅವಾಗ ಏನು ಮಾಡುವುದು ಹಪ್ಪಳ ಹಾಕೋದು ಸಂಡ್ಗೆ ಹಾಕೋದು ಆಮೇಲೆ ಮತ್ತು ಏನಾರೂ ಆದ್ರೆ ಸೆಂಡ್ಗಿ ಒಳಗೇನ ಸಂಡ್ಗೆ ಒಳಗೆ ಮತ್ತು ಬೇರೆ ಬೇರೆ ಬೇರೆ ಥರ ಇರ್ತಾವಲ್ಲ ಅಂಥವೆಲ್ಲ ಹಾಕೋದು ಆಮೇಲೆ ಹಪ್ಪಳ ಹಾಕ್ತಿದ್ವಿ ಮತ್ತೇನು ಮಾಡ್ತೇವೆ ಅಂತಂದ್ರೆ ಬ್ಯಾಸ್ಗೆಗಲ ಏನು ಆಕತಿ ರಾತ್ರಿಯೆಲ್ಲ ಬಯಂಗ ಬೆ ರಾತ್ರಿ ಅಷ್ಟೆ ಅಕ್ಷ ಇಡೀ ಒಟ್ಟು ಬ್ಯಾಸ್ಗೆ ಅಂದರೆ ಭಯಂಕರ ಶೆಕೆ ಇರ್ತಿತ್ತಲ ಅವಾಗ ಏನು ಮಾಡ್ತೀವಿ ನಾವೆಲ್ಲರೂ ರಾತ್ರಿ ಎಲ್ಲರೂ ಕೂಡಿ ಮ್ಯಾಲೆ ಹೋಗಿ ಮ್ಯಾಳ್ಗೆ ಮೇಲ್ ಹೋಗಿ ಅಷ್ಟ್ರು ಕೂಡಿ ಮಾತಾಡ್ಕೋತ ಹರ್ಟೆ ಹೊಡ್ಕೋತ ಮ್ಯಾಳ್ಗೆ ಮ್ಯಾಲ ಮೊಕ್ಕೋತೀವಿ ಆಮೇಲೆ ಇನ್ನು ಬ್ಯಾಸ್ಗೆ ಬಂತಂದ್ರೆ ಸ್ಕೂಲ್ ಅಂತು ಸೂಟಿ ಇರ್ತೈತೆ ಸ್ಕೂಲ್ ಸೂಟಿ ಇತ್ತು ಅಂದರೆ ಸಾಕು ಯಾವಾಗ ಅಜ್ಜ ಅಮ್ಮನ ಮನಿಗೆ ಓಡೋಗುವೆ ಅಂತ ಕಾಯ್ತಿರ್ತಿದೀವಿ ಎರಡು ತಿಂಗ್ಳು ಸೂಟಿ ಇರ್ತೈತಿ ಈ ಬ್ಯಾಸ್ಗೆ ಬಂತಂದ್ರೆ ಫುಲ್ ಖುಷಿ ಯಾಕಂದ್ರೆ ಬಿಸಲು ಭಯಂಕರ ಇರ್ತೈತಿ ನಮಿಗೆ ಎರಡು ತಿಂಗ್ಳು ಸೂಟಿ ಸಿಕ್ತೈತಿ ನಾವು ಯಾವಾಗ ಅಜ್ಜ ಅಮ್ಮನ ಊರಿಗೆ ಹೋಕಿವಿ ಅಂತ ಕಾಯ್ತಿರ್ತೀವಿ ನಾವು ಬ್ಯಾ ಬ್ಯಾಸ್ಗೆ ಬಂದ ಕೂಡ್ಲೇ ಆತು ರೆಡಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳೋದು ಐತಿ ಆ ಅಜ್ಜ ಅಮ್ಮನ ಊರಿಗೆ ಹೋಗೋದು ಐತಿ ಅಜ್ಜ ಅಮ್ಮನ ಜೊತೆಗೆ ಆರಾಮ ಯಾ ಒಂದು ಹೋಮರ್ಕ್ ಇರಂಗಿಲ್ಲ ಒಂದು ಸ್ಕೂಲ್ ಇರಂಗಿಲ್ಲ ಆರಾಮಾಗಿ ಇರ್ಬೋದು ಬರಿ ಆಟ ಆಡುವುದು ಬರಿ ಇದನ್ನೇ ಮಾಡ್ಕೋತ ಇರ್ದ್ ಇರ್ತಿದ್ವಿ ನಾವು ಯಾರ್ನ ದೊಡ್ಡೊರು ಅನ್ನೊಂಗಿಲ್ಲ ಸಣ್ಣೊರು ಅನ್ನೊಂಗಿಲ್ಲ ಬರಿ ಆಟ ಆಡೋದು ಟೈಮ್ ಪಾಸ್ ಮಾಡುವುದು ಹಪ್ಪಳ ಹಾಕಿದ್ನೆ ಹಪ್ಪಳ ಮ್ಯಾಲೆ ಹಾಕಿದ್ನೇ ಒಣಸಿದ್ನೆ ಅದು ತಗೊಂಡು ಬಂದ್ನೇ ಅವ್ನ ಅವನ್ನ ಸಂಜೆ ಮುಂದೆ ಮತ್ತೆ ಕರ್ಕೊಂಡು ತಿ ತಿನ್ನೋದು ಸಂಡ್ಗಿ ಒಂದು ಸಂಡ್ಗಿ ಹಾಕುವುದು ಹಸಿದ ತಿನ್ಯಾ ಒಣ್ಗಿದ ತಿನ್ಯಾ ಒತಕ್ ಕರ್ಕೊಂಡು ತಿನ್ಯಾ ಹಿಂಗೆ ಮಾಡ್ತಿದ್ವಿ ಆಮೇಲೆ ಅಂತಂದ್ರೆ ಮತ್ತೇನು ಅಂತಂತಂದ್ರೆ ಮತ್ತು ಎಲ್ಲ ನಾವು ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಬಿಸಿಲು ಇರ್ತಿತ್ತು ಅಲ್ಲ ಅವಾಗ ಏನು ಮಾಡ್ತಿದ್ವಿ ನಾವು ಅಂತಂದರೆ ಎಲ್ಲಾರು ಸಮೀಪ ಅಂದ್ರೆ ಇಲ್ಲೆ ಎಲ್ಲರ ಸಮೀಪ ಇದಲ್ಲಿ ಅಥವಾ ಯಾರೋ ಪ್ರಗ್ನೆಂಟ್ ಇರ್ತಾರಲ್ಲ ಅವ್ರಿಗೆ ಬುತ್ತಿ ತಗೊಂಡಾರ ಇದಕ್ಕಂದ್ರೆ ಹಂಗೆ ಬಿಸಿಲು ಭಾಳ ಇರ್ತಿತ್ತಲ್ಲ ಇದು ತಂಪಂದು ಎಲ್ಲಾರ್ ಗಿಡಗಂಟಿ ಇಂಥವೆಲ್ಲ ಇರ್ತಾವಲ್ಲ ಅಂಥಲ್ಲೆಲ್ಲ ಹೋಗಿ ತಂಪಗ ಅರಾಮಾಗಿ ಕುಂತು ಬುತ್ತಿಯೆಲ್ಲ ಮಾಡ್ಕೊಂಡು ಹೊಕ್ಕಿವಿ ಹೊಕ್ಕಿವಿ ನಾವು ಬುತ್ತಿ ಅಂತಂದ್ರೆ ರೊಟ್ಟಿ ಪಲ್ಲೆ ಅನ್ನ ಸಾರು ಚಟ್ನಿ ಒಗ್ಗರ್ಣಿ ಅನ್ನ ಇಂಥವನ್ನೆಲ್ಲ ಮಾಡ್ಕೊಂಡು ಒಂದು ಹೊಲಕ್ಕೆ ಹೋಗಿ ಅಲ್ಲಿ ಗಿಡದ ಕೆಳಗೆ ಕುಂತು ಅರಾಮ ಊಟ ಮಾಡಿ ಸಲ್ಪೊತ್ತು ಅಲ್ಲೇ ಅಲ್ಲೇ ಕೆಳಗೆ ರೆಸ್ಟ್ ಮಾಡಿ ಆಮೇಲೆ ಬಬ್ ಆಮೇಲೆ ಬರ್ತೀವಿ ಆಮೇಲೆ ಏನು ಅಂತಂತಂದರೆ ಯಾಕಂದರೆ ಬಿಸಿಲು ಅಂದರೆ ಗೊತ್ತೈತಲ್ಲ ಎಷ್ಟು ಬಿಸಿಲು ಹೆಂಗೆ ಇರ್ತೈತೆ ಅಂತಂತಂದರೆ ಏನು ತಡಕೊಳಕ್ಕೆ ಆಗಂಗಿಲ್ಲ ಅದಕ್ಕೆ ಮತ್ತು ಏನಾರೂ ಒಂದು ಆಡ್ಬೇಕಲ್ಲ ಮತ್ತು ಅದಕ್ಕೆ ಬ್ಯಾಸ್ಗೆಗೆ ಏನು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅಜ್ಜ ಅಮ್ಮನ ಊರಿಗೆ ಹೊಕೋಕೀವಿ ಆಮೇಲೆ ಅಲ್ಲಿ ಎಲ್ಲರ ಸಮೀಪ ಅಥ್ವಾ ದೂರ ಇದ್ದದ್ದಲ್ಲಿ ಒಂದು ಹೊಲ ಇದ್ದಲ್ಲಿ ಅಥ್ವಾ ತೋಟ ಇದ್ದಲ್ಲಿ ಅಲ್ಲಿ ಹೋಗಿ ಊಟ ಮಾಡ್ತೀವಿ ಆಮೇಲೆ ಅಲ್ಲೆಲ್ಗೆ ಅಲ್ಲಿ ಗಿಡ್ದಾಗರ ಹುಂಚಿ ಕಾಯಿ ಹರ್ಕೊಳ್ಳೋದು ಹುಂಚಿ ಕಾಯಿ ಹರ್ಕೊಳ್ಳೋದು ಮಾವಿನ ಹಣ್ ಹರ್ಕೊಳ್ಳುದು ಇಂಥವೆಲ್ಲ ಮಾಡ್ತೀವಿ ಆಮೇಲೆ ಆಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಬ್ಯಾಸ್ಗೆ ಬಂತಂದ್ರೆ ಬ್ಯಾಸ್ಗೆ ಬಂತಂದ್ರೆ ಸಾಕು ಏನು ಮಾ ನಮ್ಗೆ ಎಷ್ಟು ಖುಷಿ ಆಗತ್ ಅಂತಂದ್ರೆ ಅಷ್ಟು ಅಂದ್ರೆ ಅಷ್ಟು ಖುಷಿ ಆಕತಿ ಯಾಕೆ ಅಂತಂದ್ರೆ ನಾವು ಊರಿಗೆ ಹೋಕಿವಿ ಅಜ್ಜ ಅಮ್ಮನ ಊರಿಗೆ ಹೋಕಿವಿ ಅಲ್ಲಿ ಆಟ ಆಡ್ತೀವಿ ಮ ಎಲ್ಲರು ಒಂದೇ ಕಡೆ ಸೇರ್ತೀವಲ್ಲ ಅದಕ್ಕೆ ಭಾಳ ಖುಷಿ ಇರ್ತೈತೆ ನಮ್ಗೆ ಎಲ್ಲರು ಒಂದೇ ಕಡೆ ಸೇರಿ ಆಟ ಆಡುವುದು ಕುಂತು ಹರ್ಟೆ ಹೊಡಿಯುವುದು ಆಮೇಲೆ ಒಬ್ರಗ್ ಒಬ್ರು ಅವ್ರಿಗೆ ಇವ್ರಿಗೆ ಚೇಷ್ಟೆ ಮಾಡುವುದು ಅವ್ರಿಗೆ ಇವರಿಗೆ ಚೇಷ್ಟೆ ಮಾಡುವುದು ಇಂಥವೆಲ್ಲ ಮಾಡಿ ಮಾಡ್ತೀವಿ ನಾವು ಬಹಳ ಟೈಮ್ ಪಾಸ್ ಮಾಡ್ತೀವಿ ಇನ್ನು ಏನಪ್ಪ ಅಂತಂದರೆ ನೆಕ್ಸ್ಟ್ ಬರುದು ಅಂತಂದ್ರೆ ಮಳಿಗಾಲ ಮಳಿಗಾಲ್ದಗ ಏನು ಮಾಡ್ತೀವಿ ಅಂದರೆ ಮಳೆ ಅಂದರೆ ಯಾವಾಗಲೂ ಇದು ಏನಪ್ಪ ಮಳೆ ಎಷ್ಟರ ಮಳೆ ಇದು ಅಂತ ಅಂತೀವಿ ಮಳೆ ಬ್ಯಾಸ್ಗೆ ಬಂದ್ರೆ ಇದುಎಷ್ಟಪ್ಪ ಬಿಸಿಲು ಅಂತ ಅಂತೀವಿ ಮನ್ಷಗೆ ಒಟ್ಟು ಯಾವ್ದುಕ್ಕೂ ಸ ಸಮಾಧಾನ ಅನ್ನುವುದೇ ಇರಂಗಿಲ್ಲ ಮಳೆ ಜಾಸ್ತಿ ಬಂದ್ರೆ ಮಳೆ ಬರ್ತೈತೆ ಅಂತೀವಿ ಬಿಸಲು ಜಾಸ್ತಿ ಬಂದ್ರೆ ಬಿಸಿಲು ಐತೆ ಅಂತೀವಿ ಮಳೆ ಬಂದರೆ ಇದೇನು ಇದು ಶನಿ ಮಳೆ ನಿದ್ರಾವಲ್ತಲ ಅಂತ ಅಂತೀವಿ ಆದ್ರೆ ಈ ಯಾವ್ದೂನು ಇರ್ಲಾರ್ದೆ ಆಗುವುದಿಲ್ಲ ಎಲ್ಲನೂ ಮನುಷ್ಯನ ಜೀವ್ನಕ್ಕೆ ಮೂರೂ ಬೇಕು ಮಳೆನೂ ಬೇಕು ಬಿಸಿಲೂ ಬೇಕು ಚಳಿಯೂ ಬೇಕು ಚಳ್ಗಾ ಇನ್ ಮಳೆ ಬಂತಂದ್ರೆ ಏನು ಮಾಡ್ತೀವಿ ಮಳೆ ಬಂತಂದ್ರೆ ಮೊದಲು ಎಲ್ಲಾರ ಕೈಯಾಗೂ ಛತ್ರಿ ಇರಕ್ಕ ಬೇಕು ಎಲ್ಲಿ ಹೋದ್ರೆ ಛತ್ರಿ ಹಿಡ್ಕೊಂಡು ಹೋಗುವುದು ಛತ್ರಿ ಹಿಡ್ಕೊಂಡೇ ಬರುವುದು ಮಳೆ ಬರಕತ್ತ ಸಂಜೆ ಮುಂದೆ ಅಂತು ಕಂಪಲ್ಸರಿ ಏನಾರೂ ಬಿಸಿ ಬಿಸಿ ಬಿಸಿ ಕಾಫಿ ಇಟ್ಕೋ ಕಾಫಿ ಕುಡಿದ್ನ್ಯಾ ಚಾ ಕುಡದ್ನ್ಯಾ ಆಮೇಲೆ ಏನಾರೂ ಆ ಹಣ್ಣುಗಳ್ ಇರ್ತವಲ್ಲ ಆ ಹಣ್ಣುಗಳು ಹಣ್ಣುಗಳು ತಿನ್ಕೋತಾ ಕೂತ್ನ್ಯಾ ಹಿಂಗೆ ಮಾಡ್ದಿ ಹಿಂಗೆ ಮಾಡ್ತೀವಿ ಅವಾಗ ಏನಂದರೆ ಮಳೆ ಬಂತಂದ್ರೆ ಸಾಕು ಒಟ್ಟು ಏನರ ಒಟ್ಟು ತಿನ್ನಕ್ಕ ಬೇಕು ಬೇಸಿಗೆ ಅಂದ್ರೆ ಏನು ಆಕೈತಿ ಬಿಸಲು ಭಾಳ ಇರ್ತಾವ ಬರಿ ಕುಡಿಯಕ್ಕೆ ಇಷ್ಟಪಡ್ತೀವಿ ಅವಾಗ ಕುಡಿಯಕ್ಕೆ ಅಂದ್ರೆ ಏನು ಹಿಂಗೆ ತಂಪಾದ ಒಟ್ಟು ತಂಪಾದ ಪಾನಿಯಗಳು ಜ್ಯೂಸು ಆಮೇಲೆ ಹಣ್ಣುಗಳು ಮಾವಿನ ಹಣ್ಣದ್ ಹಣ್ ಸೀಸನ್ ಬಂದಿರ್ತೈತೆ ಅವಾಗ ಮಾವಿನ ಹಣ್ ತಿನ್ನೋದು ಆಮೇಲೆ ಓ ಕಲ್ಲಂಗಡಿ ಹಣ್ ಬಂದಿರ್ತೈತೆ ಅವಾಗ ಕಲ್ಲಂಗಡಿ ಹಣ್ ಕು ತಿನ್ನುವುದು ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿಯೋದು ಮಾವಿನ ಹಣ್ ಜ್ಯೂಸ್ ಕುಡಿಯುವುದು ಹೀಗ ಅವಾಗ ಬರಿ ಕೂ ತಂಪಾದ ಪಾನಿಯಗಳನ್ನು ಕುಡಿಯಕ್ಕ ಇಷ್ಟಪಡ್ತೀವಿ ಆದ್ರೆ ಮಳೆಗಾಲ್ದಗ ಏನು ಮಾಡ್ತೀವಿ ಬಿಸಿ ಬಿಸಿದು ಏನಾರೂ ತಿನ್ನಕ್ಕ ಅಥವಾ ಚಾ ಕುಡಿಯಕ್ಕ ಅಥ್ವಾ ಕಾಫಿ ಕುಡಿಯಕ್ಕ ಇಷ್ಟಪಡ್ತೀವಿ ಆಮೇಲೆ ಏನು ಮಾಡ್ತ್ ನೆಕ್ಸ್ಟ್ ಬರುದು ಅಂತಂದರೆ ಚಳಿಗಾಲದಾಗ ಚಳಿಗಾಲ್ದಗ ಏನು ಮಾಡ್ತೀವಿ ಯಪ್ಪಾ ಎಂಥಾ ಚಳಿಯೋ ಮಾರಾಯ ಇದು ಯಾಕರ್ ಚಳಿ ಐತೊ ಮರಾಯಾ ಅಂತೇಳಿ ಅಂತ ಅಂತೀವಿ ಆವಾಗ ಫ್ಯಾನ್ ಅನ್ನುದು ಮರೆತೇ ಬಿಡ್ಬೇಕು ನಾವು ಚಳಿಗಾಲ ಬಂತಂದ್ರೆ ಅವಾಗ ಏನು ಆಗ್ತೈತಿ ಬರೀ ಅವು ಎಲ್ಲಿ ಬೆಚ್ಚಗೆ ಎಲ್ಲಿ ಇರ್ತತಿ ಅದನ್ನು ನೋಡಿ ಹುಡ್ಕ್ಯಾಡಿ ನೋಡ್ತಿರ್ತೀವಿ ನಾವು ಬರಿ ಹೊಚ್ಕೊಂಡು ಮಲ್ಕೋಳೋದು ಬೆಚ್ಚ ಬೆಚ್ಚಾಗಿ ಹಾಸ್ಗ್ಯಾಗ ಕುಂದ್ರುದು ಹೊಚ್ಕೊಂಡು ಮಲ್ಕೋಳೂದು ಆಮೇಲೆ ಏನು ಮಾಡ್ತೀವಿ ಬರಿ ಒಲೆ ಮುಂದೆ ಹಿಂಗ ಬೆಂಕಿ ಹಚ್ಚಿದ್ನ್ಯ ಕಾಸ್ಕೋತ ಕೂತ್ನ್ಯ ಆಮೇಲೆ ಹಿಂಗೆ ಮಾಡ್ತೀವಿ ಬರೆ ನಾವು ಅಂಡ್ರೆ ಒಟ್ಟು ಬೆಚ್ಚಗೆ ಇರಕ್ಕ ಇಷ್ಟಪಡ್ತೀವಿ ಅವಾಗ ಬರೀ ಇಂಥವು ಸ್ನಾಕ್ಸ್ ತಿನ್ನೂದು ಯಾಕಂದರೆ ಚ ಚಳಿಗಾಲದಾಗ ಬಿಸಿ ಬಿಸಿ ಕಾಫಿ ಚಾ ಜೊತೆ ಏನರ ಒಟ್ಟು ಗರ್ಮ ಗರಮ್ ಸ್ನಾಕ್ಸ್ ಇತ್ತು ಅಂದ್ರೆ ತಿನ್ನಕ್ಕ ಭಾರಿ ಭಾರಿ ಮಸ್ತ್ ಆಕೆತ್ ಅವಾಗ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ನಾವು ಒಂದೊಂದು ಸಲ ಏನು ಮಾಡ್ತೀವಿ ಅಂತಂದರೆ ಮೊ ಚಳಿ ಆತಂದ್ರೆ ಬರಿ ಹೊಚ್ಕೊಂಡು ಕುಂದ್ರುದು ಅಷ್ಟೆ ಅಲ್ಲ ಹೊಚ್ಕೊಂಡು ಕುಂದ್ರುದು ಮಕ್ಕೋಳುದು ಅಷ್ಟೇ ಅಲ್ಲ ಏನು ಮಾಡ್ತೀವಿ ಒಲೆ ಮುಂದೆ ಕಾಸ್ಕೋತ ಕುಂತು ಬೆಚ್ಚಗೆ ಕಾಸ್ಕೊಂತ ಕುಂದ್ರುದು ಹರ್ಟೆ ಹೊಡಿಯುವುದು ಒಬ್ರಗ್ ಒಬ್ಬರು ಮಾತಾಡ್ಕೋತ ಕುಂದಿರ್ತೀವಿ ಆಮೇಲೆ ಸ್ನಾಕ್ಸ್ ತಿಂತೀವಿ ಮನ್ಯಾಗ ಬಜ್ಜಿ ಮಾಡ್ತೀವಿ ಗೋಬಿ ಮಂಚೂರಿ ಮಾಡ್ತೀವಿ ಇಂಥವನ್ನೆಲ್ಲ ಮಾಡಿ ಅದ್ರ ಜೊತೆ ಚಾ ಜೊತೆ ಕಾಫಿ ಜೊತೆ ತ ಮಾಡಿ ತಿನ್ಕೋತ ಕುಂದಿರ್ತೀವಿ ಈ ಬ್ಯಾಸ್ಗ್ಯಾಗ ಅಂತು ಕಂಪಲ್ಸರಿ ಫ್ಯಾನ್ ಬೇಕು ಯಾವಾಗ ಎಲ್ಲಿ ತಂಪಕ್ಕ ತಂಪು ಎಲ್ಲಿದೆ ಹುಡ್ಕಾಡ್ತಿರ್ತೀವಿ ಕಂಪಲ್ಸರಿ ಕೆಳಗೆ ಕೆಳಗೆ ಹಾಸ್ಕೊಳಕ್ಕೆ ಸೈತ ಏನೂ ಬೇಕಾಗಿಲ್ಲ ಹಂಗೆ ಮ ಹಂಗೆ ಮಕ್ಕೋಬೇಕು ಅನಿಸ್ತೈತಿ ಫ್ಯಾನ್ ಅಂತು ಯಾವಾಗಲೂ ಗರ ಗರ ಗರ ಗರ ತಿರಗ್ಸ್ಕೊತನ ಇರ್ತೀವಿ ಫ್ಯಾನ್ ಅಂತುನು ಆಮೇಲೆ ಎಲ್ಲಿ ತಂಪು ಬರಿ ಗಿಡದ ಕೆಳಗೆ ಕುಂತಿಯಾ ತ್ವಾಟಕ್ಕೆ ಹೋತ್ಯ ಬರೆ ಹಿಂಗೆ ಮಾಡ್ತೀವಿ ಬ್ಯಾಸ್ಗ್ಯಾಗ ಅಂತು ಯಾಕಂದರೆ ಬೇಸ್ಗೆ ಅಂದ್ರೇನ ಹಂಗ ಹಂಗ ಅಷ್ಟು ಬಿಸ್ಲು ಇರ್ತತಿ ಮನುಷ್ಯ ಅವ ಹಂಗೆ ಹುಡ್ಕ್ಯಾಡ್ತೈತಿ ಚ ಚಳಿಗಾಲ ಬಂತಂದರೆ ಬೆಚ್ಚಗೆ ಎಲ್ಲಿ ಬೆಚ್ಚಗೆ ಐತಿ ಬೆಚ್ಚಗೆ ಐತೆ ಅಂತ ಹೇಳಿ ಕಾಯ್ತಿರ್ತೀವಿ ಹಂಗೆ ಒಂದೇ ಸೌನ್ ಹಂಗೆ ಬೆಚ್ಚಗೆ ಬೆಚ್ಚಗೆ ಹುಡ್ಕಾಡ್ತಿರ್ತಿವಿ ಇನ್ನು ಬ್ಯಾಸ್ಗ್ಯಾಗ ಅಂತು ಊಟಕ್ಕೆ ಊಟ ಮಾಡಕ್ಕನ ಅಷ್ಟು ಇದಾಗ ಬರಿ ಬರಿ ಜ್ಯೂಸ್ ಕುಡುದು ತಂಪು ಪಾನಿಗಳನ್ನು ಕುಡ್ಯಾಕ್ಕ ನಾವು ಇಷ್ಟಪಡ್ತೀವಿ ಯಾಕಂದ್ರೆ ಓ ಆಮೇಲೆ ಬರಿ ಬರಿ ಇಂಥವು ಸ್ನಾಕ್ಸ್ ತಿನ್ನೋದು ಬರಿ ಇಂಥ ಹಪ್ಪಳ ತಿನ್ಯಾ ಸಂಡ್ಗಿ ತಿನ್ಯಾ ಜ್ಯೂಸ್ ಕುಡುದ್ನ್ಯಾ ಅಜ್ಜನ ಮನಿಗೆ ಹೋದ್ನ್ಯಾ ಆಮೇಲೆ ಅಲ್ಲಿ ಕಾ ಹಣ್ ಹಣ್ ಕಿತ್ಕೊನ್ಯ ಹುಂಚಿ ಕಾಯಿ ಕಿ ಕಿ ಹರ್ಕೊಂಡ್ನ್ಯ ಬರಿ ಇಂಥವು ಮಾಡ್ತೇವೆ ಯಾಕಂದರೆ ಬ್ಯಾಸ್ಗೆಗೆ ಅವೆಲ್ಲ ಸಿಗುವಂಥ ನವ ಐಟಮ್ಗಳು ನಮ್ಗೆ ಅವೆಲ್ಲ ಬರಿ ಹುಂಚಿ ಕಾಯಿ ಕಿತ್ಕೊಂಡು ತಿನ್ಯಾ ಮಾವಿನ ಕಾಯಿ ಹರ್ಕೊಂಡು ತಿನ್ಯಾ ಇಂಥವನ್ನೆಲ್ಲ ಮಾಡ್ತೀವಿ ಬ್ಯಾಸ್ಗ್ಯಾಗ ಮ ಮಳೆಗಾಲ್ದಾಗ ಅಂತು ಬರಿ ಮಳ್ಯಾಗ ಅಂಗಿ ಮ್ಯಾಗ ಎತ್ಕೊಂಡೇ ಅಡ್ಡಾಡೋದು ಆಕೈತಿ ಮ್ಯಾಗ ಛತ್ರಿ ಬುಡಕ್ಕ ಅಂಗಿ ಮ್ಯಾಗ ಹಿಡ್ಕೊಂಡು ಅಡ್ಯಾಡೋದು ಆಕೈತ್ ನಾವು ಬರಿ ಆಮೇಲೆ ಚಳಿಗಾಲ್ದಾಗ ಅಂತು ಎಪ್ಪಾ ಯಾಕಾರ ಚಳಿ ಇಷ್ಟು ಥಂಡಿ ಬರ್ತೈತೋ ಮಾರಾಯ ಇದು ಯಾವಾಗ ಬಿಸಲು ಬರ್ತೈತಿ ಯಾವಾಗ ನಿಚ್ಚಳ ಬಿಸಲು ಬರ್ತೈತಿ ಎಂದು ಕಾಯಕತ್ತಿವಿ ನಾವು ಅಂತು ಸಾಕಾಗೈತಪ್ಪ ಈ ಅಂಟಿ ಸಂಬಂಧ ಅಂತ ಹೇಳಿ ಅಂತಂತೀವಿ ಅದು ನಮ್ಗೆ ಏನು ಮೂರೂ ಬೇಕು ಚಳಿಗಾಲ ಬೇಕನ ಮಳೆಗಾಲ ಬೇಕು ಆಮೇಲೆ ಬ್ಯಾಸ್ಗೆಕಾಲನೂ ಬೇಕು ಅವು ಮೂರೂ ಬೇಕು ಮೂರೂ ಯಾವ್ದ್ರಗ ಯಾವ್ದಾರ ಒಂದು ಇರ್ಲಿಕ್ಕೆ ಅಂದ್ರೂನು ನಡೆಯಂಗಿಲ್ಲ ನಾವು ಬಿಸಿಲು ಬೇಡಪ್ಪ ಬರಿ ಮಳೆ ಒಂದೇ ಇರಲಿ ಅಂದ್ರೂನು ನಡೆಯಂಗಿಲ್ಲ ಅದೂ ಒಂದು ಎರಡು ದಿನದ ಮಳೆ ಬೇಸ್ರ ಆಗಿಬಿಡ್ತದೆ ಮಳೆ ಬೇಡಪ್ಪ ಬರೀ ಚಳಿ ಅಷ್ಟೇ ಇರ್ಲಿ ಅಂದ್ರೂ ಅದೂ ನಡೆಯಂಗಿಲ್ಲ ಎರಡು ದಿನಕ್ಕೆ ಅದೂ ಬೇಸ್ರ ಆಗಿಬಿಡ್ತತಿ ಯಪ್ಪಾ ಬೇಡಪ್ಪ ಬಿಸಲು ಬಂದರೆ ಸಾಕು ಸೂರ್ಯ ಕಂಡರೆ ಸಾಕಾಗೈತೆ ನಮ್ಗೆ ಅಂತ ಅದಕ್ಕೂ ಅಂತೀವಿ ಸೊ ನಮ್ಮ ಜೀವ್ನಕ್ಕೆ ಮೂರೂ ಬೇಕು ಬ್ ಮಳೆಯೂ ಬೇಕು ಬಿಸಿಲೂ ಬೇಕು ಚಳಿಯೂ ಬೇಕು ಆದ್ರೆ ಏನಾಕತಿ ಮ್ ಆಯಾ ಸೀಸನ್ನಾಗ ನಾವು ಹೆಂಗೆ ಹೆಂಗೆ ಇರ್ಬೇಕೋ ಹಂಗೆ ಇತ್ತು ಅಂದ್ರೆ ನಮ್ಮ ದೇಹಕ್ಕೆ ಆರೋಗ್ಯವಾಗಿ ಇರ್ತೀವಿ ನಾವು ಇಲ್ಲ ಅಂತಂದರೆ ಏನು ಆಕ್ಕಯ್ತ್ ಅಂತಂದ್ರೆ ಇಲ್ಲ ಅಂತಂದ್ರೆ ನಮ್ಗೆ ದೇಹ ಅಂದ್ರೆ ಅರೋಗ್ಯ ಹದ್ಗೆಡ್ತೈತೆ ನಮ್ಗೆ ಅದಕ್ಕೆ ಆಯಾ ಆಯಾ ಸೀಸನ್ಯಾಗ ಹೆಂಗೆ ಹೆಂಗೆ ಇರಬೇಕು ಅದ್ರ ತಕ್ಕಂಗರ ಊಟ ಮಾಡಬೇಕು ಅದ್ರ ತಕ್ಕಂಗ ನಾವೂ ಹೆಂಗೆ ಇರ್ಬೇಕಲ್ಲ ವ್ಯಾಯಾಮ ಆಮೇಲೆ ಹೆಂಗೆ ಬೆಚ್ಚಗೆ ಇಟ್ಕೊಬೇಕು ಹೆಂಗೆ ತಂಪು ಇಟ್ಕೊಬೇಕಲ್ಲ ಹಂಗೆ ಇಡ್ಬಕು ಅದನ್ನು ಬಿಟ್ಟು ನಾವು ಬೇಸ್ಗ್ಯಾಗ ಫುಲ್ ಬಿಸಿ ಬಿಸಿ ಅಂಥಾವು ಇಂಥಾವು ಹಿಂಗೆ ಮಾಡಕ್ಕೆ ಆಯ್ತು ಅಂದ್ರೆ ಅದೂ ನಡೆಯಂಗಿಲ್ಲ ಚಳಿಗಾಲದಾಗ ಫುಲ್ ತಂಪಗೆ ತಿಂದ್ನಿ ಅಂದ್ರೆ ಅದೂ ನಡೆಯಂಗಿಲ್ಲ ಚಳಿಗಾಲ್ದಗ ಎಂಥ ಊಟ ಮಾಡ್ಬೇಕು ಅಂಥವು ಮಾಡಬೇಕು ಬ್ಯಾಸ್ಗ್ಯಗ ಹೆಂಗೆ ಇರಬೇಕೋ ಹಂಗೆ ಇರ್ಬಕು ಹಂಗೆ ಇತ್ತು ಅಂದ್ರೆ ನಾವು ಆರೋಗ್ಯ ಅಗದಿ ಸುಧಾರ್ಣೆಯಾಗಿರ್ತೈತಿ